ನಾ ಹೊರ ದೇಶಕ್ಕೆ ಹೋಗ್ಬೇಕು ಅಂತನ್ನ ನಾ ಇಷ್ಟ ಪಟ್ಟಿದ್ದು ಲಂಡನ್ ಲಂಡನ್ನಲ್ಲಿ ನೀವು ನೋಡಿದ ಹಾಗೆ ಎಲ್ಲ ಎಷ್ಟು ಫೆಸಿಲಿಟೀಸ್ ಇರ್ತಾವೆ ಅಂತಂದರೆ ನೀವು ಎಜುಕೇಶನ್ ಸಲ್ವಾಗಿ ಹೋಗೋದು ಆದ್ರೆ ಟೂರೀಗ್ ಹೋಗ್ಬೋದು ನೀವು ಏನು ಎಲ್ಲಿಗಾದರೂ ಹೋಗ್ಬೋದು ನೀವು ನೋಡಿದ್ರೆ ಹಾಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು ಸರ್ಯಾಗಿ ಅದಾ ಮತ್ತೆ ಓಡಾಡೋಕು ಪ್ಲೇಸ್ ಸರ್ಯಾಗಿ ಅದಾ ಎಲ್ಲಿ ಬೇಕಾದಲ್ಲಿ ನಿಮಗೆ ಕ್ಯಾಬ್ ಸಿಗ್ಬೌದು ಕ್ಯಾಬ್ ಕ್ಯಾಬನ್ನು ಫ್ರ್ಯಾಕ್ಚರ್ ಆಫ್ ಸೆಕೆಂಡ್ನಲ್ಲಿ ನೀವು ಎಲ್ಲಿ ಇರ್ತೀರಿ ಅಲ್ಲಿ ಲೊಕೇಶನ್ ಟ್ರೇಸ್ ಮಾಡಿ ಬರ್ಬೋದು ಅದೇ ರೀತಿಯಾಗಿ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಇದ್ದು ಅಲ್ಲಿಂದೆಲ್ಲಾ ಪ್ಲೇಸಸೆಲ್ಲ ನೋಡಿ ಎಷ್ಟು ಸರಿಯಾಗಾಗಿ ನೀವು ಮಾಡ್ಬೋದು ಅಂತ ಅಂದ್ರೆ ಲಂಡನ್ ಈಸ್ ಅ ವೇರಿ ಗುಡ್ ಪ್ಲೇಸಸ್ ನೀವು ನೋಡಿರುವ ಹಾಗೆ ನಾವು ಮೂವಿಯಲ್ಲಿ ನೋಡಿ ಮೂವಿಯಲ್ಲಿ ನೋಡಿರ್ತೀವಿ ಅದು ಸೀರಿಯಲಲ್ಲಿ ಅವೆಲ್ಲ ಅಲ್ಲಿಗೆ ಹೋಗಿ ಶೂಟಿಂಗ್ ಮಾಡಿಬರ್ತಾರ ಹೇಗ್ ಇರ್ತಾದ ಲೈಫ್ ಹೇಗ್ ಇರ್ಬೋದು ಹೇಗ್ ಮಾಡ್ಬೌದು ನಾವು ಹೇಗ್ ಕೂಡ್ಬೌದು ಅಂತೆಲ್ಲ ನೋಡ್ಕೋಬಹುದಲ್ಲ ಎಷ್ಟು ಸರಿಯಾಗಿರ್ತದೆ ಏನಿಲ್ಲ ಲೈಫು ಅಲ್ಲಿಂದ ಬೆಸ್ಟ್ ಆಗಿರ್ತದೆ ಸೋ ನಾವು ಅಲ್ಲಿಗೆ ಹೋಗೋದು ಲಂಡನಲ್ಲಿ ಎಂಥ ಎಂಥ ಪ್ಲೇಸಸ್ ಇದಾವೆ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಹೋಬೋದು ಫ್ರೆಂಡ್ಸ್ ಜೊತೆಗೆ ಹೋಗ್ಬೌದು ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೋದು ಆರಾಮ್ಸೆಲಿ ಫ್ಲೈಟಿನಾಗ್ ಒಂದು ಸಿಕ್ಸ್ ಟು ಸವೆನ್ ಅವರ್ ಜರ್ನಿ ಇರುತ್ತೆ ಡೆಲ್ಲಿಯಿಂದ ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ಮಾಡಿ ಎಲ್ಲ ಫೆಸಿಲಿಟೀಸು ಲಂಡನ್ನಿಗೆ ಹೋಗಿ ಅಲ್ಲೆಲ್ಲ ತಿರುಗಿಸಿ ಎಲ್ಲ ಮಾಡ್ಕೊಂಡು ಬಂದು ಹುಟ್ಟಿದವಾಗಿಂದ ಹಿಡ್ದು ಏನು ಆಸೆ ಅಂತಂದ್ರೆ ಇಂಡಿಯಾದ್ ಹೊರ್ಗೆ ಹೋಗಬೇಕು ಇಂಡಿಯಾದ್ ಹೊರಗೆ ನೋಡಬೇಕು ಅದೇ ಸ್ಪೆಷಲ್ ಆಗಿ ಲಂಡನ್ಗೆ ಹೋಗಬೇಕು ಲಂಡನಲ್ಲಿ ಜನ ಹೇಗಿರ್ತಾರೆ ಎಲ್ಲ ಶೂಟಿಂಗಲ್ಲಿ ನೋಡ್ತೀವಿ ಎಲ್ಲ ಫೇಮಸ್ ಸೆಲೆಬ್ರೆಟೀಸು ಫೇಮಸ್ ಆಗಿರೋರು ಎಲ್ಲರು ಲಂಡನ್ಗೆ ಹೋಗಿ ಎಲ್ಲ ಸಹ ಎಲ್ಲ ಮಾಡಿ ಬರ್ತಾರೆ ಮಾಡಿ ಬರ್ತಾರೆ ನೀವು ನೋಡ್ಬೋದು ಅದೇ ರೀತಿಯಾಗಿ ಎಲ್ಲರು ಹೇಗಿರ್ತಾರ ಹೇಗಿಲ್ಲ ಅಲ್ಲಿಯ ಕಲ್ಚರ್ ಹೇಗದ ಅಲ್ಲಿ ಹೇಗಿರ್ತದ ಟ್ರೆಡೀಷನ್ ಹೇಗಿರ್ತದ ಎಜುಕೇಶನ್ ಹೇಗಿರ್ತದ ಎಲ್ಲ ನೋಡ್ಕೊಂಡು ಬರ್ಬೋದು ಮತ್ತು ನಾವು ಏನಾದರೂ ಕಲೀಬೋದು ಮತ್ತು ಎಲ್ಲ ಮಾಡಿ ಎಲ್ಲ ನೋಡಿ ಅದೆಲ್ಲ ಹೇಗ್ ಮಾಡ್ತಾರೆ ಹೇಗಿಲ್ಲ ಅಲ್ಲೆಲ್ಲ ಮತ್ತು ಅಲ್ಲಿಂದ ಪೊಲಿಟಿಕ್ಸ್ ಹೇಗದ ನೀವೆನಾದರೂ ಕಲೀಬೋದಲ್ಲ ಅಲ್ಲಿ ಹೋಗಿ ಎಸ್ಪೆಷಲಿ ಎಜುಕೇಶನ್ ಸಲ್ವಾಗಿ ಹೋದರೆ ಸರಿಗಿರ್ತದೆ ನಾವು ಇವಾಗ್ ಹೋಗ್ತಾ ಇರೋದು ಈ ಫ್ಲೈಟಲ್ಲಿ ನಾವು ಮಸ್ತಾಗಿ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೋದಲ್ಲ ಹೀಗೆ ಟ್ರಾವೆಲಿಂಗ್ ಇರುತ್ತೆ ಫ್ಲೈಟ್ಲಿಂತ ಹೋಗಿ ಎಲ್ಲ ಏರ್ಪೋ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಏರ್ಪೋರ್ಟ್ ನಮ್ಮ ಏರ್ಪೋರ್ಟು ಅವ್ರ ಏರ್ಪೋರ್ಟ್ ಹೇಗದಾ ಹೇಗಿಲ್ಲ ಹೇಗಿರ್ತದ ಅಂತ ನೋಡಿ ಎಲ್ಲ ಮಾಡಿ ನೋಡ್ಕೊಂಡು ಬರ್ಬೋದು ಅಲ್ಲಿ ಬಸ್ ಫೆಸಿಲಿಟೀಸು ರೋಡ್ ಫೆಸಿಲಿಟೀಸು ವಾಟರ್ ಪ್ರಾಬ್ಲಮ್ಸು ಅಂಥದೇನು ಕಾಣ್ಬರೋಲ್ಲ ಮೇಜರ್ ಪ್ರಾಬ್ಲಮ್ಸ್ನು ಮೇಜರ್ ಪ್ರಾಬ್ಲಮ್ಸ್ ಅಂಥದೇನು ಇರೋಲ್ಲ ಅಲ್ಲಿ ಏನು ಬಿಡೋಲ್ಲ ನಂಬಲ್ಲಿ ನೀರು ಸಲ್ವಾಗಿ ಜಗಡು ಹಡದು ಊಟಕ್ಕೆ ಸಲ್ವಾಗಿ ಪ್ಲೇಸ್ ಪ್ಲೇಸಿಗೆಲ್ಲ ರೆಸ್ಟೋರೆಂಟ್ಸ್ ಇರ್ತಾವೆ ಪ್ಲೇಸ್ ಪ್ಲೇಸಿಗೆಲ್ಲ ಟ್ರಾವೆಲ್ಸು ಬುಕ್ಸು ಎಲ್ಲ ಇರ್ತಾವೆ ಸೋ ನಾವು ಹೀಗೆಲ್ಲ ನೋಡ್ಕೊಂಡು ಹೋಗಿ ಆರಾಮ್ಸೆ ರೀ ನೋಡ್ಕೊಂಡು ಬಂದು ಇಲ್ಲ ಅಮೇರಿಕಾಗೂ ಹೋಗ್ಬೋದು ಲಂಡನ್ ಅಮೇರಿಕ ಪ್ಯಾರೀಸ್ ಸ್ವಿಜರ್ಲ್ಯಾಂಡು ಬೇರೆ ಕಡೆ ಹೋಗ್ಬೋದಲ್ಲ ಐಫೆಲ್ ಟವರ್ ನೋಡ್ಕೊಂಬರೋದು ಅಮೇರಿಕಾಗೆ ಅಮೇರಿಕಾಗೆ ಎಷ್ಟಕೊಂದು ಜನ ಅಮೇರಿಕಾಗೆ ಸೆಟಲ್ ಆಗ್ತೀನಂತ ಯಾಕಂತಂದರೆ ಅಲ್ಲಿ ಫೆಸಿಲಿಟೀಸ್ ಹೆಚ್ಚಿಗೆ ಇದಾವ ಸ್ಯಾಲ್ರಿ ಹೆಚ್ಚಿಗದಾ ನೀವೂ ನೋಡ್ಕೊಂಡು ಬಂದು ನಿಂಬಲ್ಲಿ ಆಸೆ ಹುಟ್ಟಿ ನೀವೂ ಹೋಗಿ ಅಲ್ಲೆಲ್ಲ ಮಾಡ್ಕೊಬಂದು ಎಲ್ಲ ಸರ್ಯಾಗಿ ಓದಿ ಸರ್ಯಾಗಿ ಮಾಡಿ ಗ್ರಾಸರೆಗ್ ಆಗತ್ತೆ ಅಲ್ಲ ಅದ್ರಕಿನ್ನ ಬೆಸ್ಟ್ ಆಪ್ಷನ್ನು ಒಂದು ಸಲ ವಿಸಿಟ್ ಕೊಟ್ಟು ಅಲ್ಲಿಗೆಲ್ಲ ಮಾಡಿ ಎಲ್ಲ ಟ್ರಾವಲ್ ಮಾಡಿಕೊಂಡು ನೋಡಿಕೊಂಡು ಬಂದರೆ ಎಲ್ಲರ್ಕಿನ್ನ ಒಳ್ಳೇದು ಆಗತ್ತೆ ಅನಿಸುತ್ತಾ ಅದೇ ಹಾಗೆಲ್ಲ ಮಾಡಿರಿ ಅದಕ್ಕೆ ಅಲ್ಲಿಗೆಲ್ಲ ಹೋಗೊಂದು ಮಾಡ್ಕೊಂಡು ನೋಡಿ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ಅಂತಂದ್ರೆ ನಿಮಗ್ ಗೊತ್ತಾಗುತ್ತೆ ಹೇಗಿರತ್ ಹೇಗಿಲ್ಲ ಅನ್ನೋದು ಸುಮ್ಮನೆ ಅಲ್ಲಿಗೆ ಹೋಗಿ ನೋಡ್ಕೊಂಬಂದು ಎಲ್ಲ ಟ್ರಾವೆಲಿಂಗ್ ನೋಡ್ಕೋಬಂದರು ನಿಮಗೂ ಆಸೆ ಹುಟ್ಟಿದರೆ ಅಲ್ಲಿ ಹೋಗಿ ಸೆಟ್ಲೆಲ್ಲ ಆಬೋದು ಎಜುಕೇಶನ್ ಎಲ್ಲ ಮುಗಿಸಿಕೊಂಡು ಅಂತ ಅನ್ಬೋದು